ಹಲೋ ಹಾಂ ನಮ್ ನಮ್ಸ್ಕಾರ ರಿ ಸರ್ರ ಹಲೋ ನಮಸ್ಕಾರ ರಿ ಸರ್ ಅದೇ ಸರ್ ಅದು ವಾಟರ್ ಸಪ್ಲೈದವ್ರು ನಮ್ಮ ನೀರು ಬರ್ತೈತಲ್ರಿ ನಿಮ್ಮಲ್ಲಿ ಅದೇ ಕರೆಕ್ಟ್ ಅದು ಹೊಂಟವೊ ಇಲ್ಲ ಕರೆಕ್ಟ್ ಅದ ಇಲ್ಲಾಂತ ಕೇಳ್ಲಿಕ್ಕೆ ಹಚ್ಚಿವಿ ಸರ ಹ್ಞೂ ಹ್ಞೂ ಅದೇ ಕೇಳ್ಲಿಕ್ಕೆ ಹಚ್ಚಿದ್ದು ರೀ ಹಾಂ ಅದೇ ಹೇಳ್ಲತ್ತಿದ್ದೆ ರೀ ಯಾಕಂದ್ರೆ ಅವು ಕರೆಕ್ಟಾಗಿ ಆ ಕಡೆ ಎಲ್ಲ ನೀರು ಚೆನ್ನಾಗಿರಲ್ಲಲ್ಲ ಅವು ನಳದ ನೀರು ಅದೆಲ್ಲ ಇದು ಇರ್ತವೆ ಅಂತ ಹೇಳಿ ಭಾಳ ಮಂದಿ ನಮ್ಮ ನೀರೇ ಆ ಕಡೆ ತೊಗೊರಿಕತ್ತಾರ ಒಂದು ಸಲ ಮತ್ತೆ ಪ್ಯುರಿಟಿ ಬಗ್ಗೆ ಅದಕ್ಕೆ ಕೇಳೋದಿತ್ತು ಅಲ್ಲ ಅದಕ್ಕೆ ಹಚ್ಚಿದ್ದೆ ಮತ್ತೇನಿಲ್ಲ ಹೆಂಗೆ ಅದ ಏನು ಸುದ್ದಿ ಕರೆಕ್ಟ್ ಅವೋ ಇಲ್ಲೋ ಅಂತ ಕೇಳಕ್ಕೆ ಹಚ್ಚಿದ್ದೆ ಹೌದು ರಿ ಅದೇ ಮತ್ತೊಂದು ಸರ್ಯಾಗಿತ್ತಂದ್ರೆ ಇನ್ನೊಂದು ಸ್ವಲ್ಪ ಹೇಳದ್ರಂದ್ರೆ ಸರ್ಯಾಗಿರ್ತೈತೆ ಅಂತ ಹೇಳಿಕ್ಕೆ ಹಚ್ಚಿದ್ದೆ ಮತ್ತೇನೋ ಪ್ರಾ ಪ್ರಾ

ಹಾಂ ಟೈಮ್ ಟು ಟೈಮ್ ಅರ ಇಲ್ಲಾ ರಿ ಇನ್ನೊಂದು ನಾಲ್ಕು ಐದು ಮಂದಿ ಹೇಳಿದ್ರೆ ಸರಿ ಆಗ್ತದಂತ ಹೇಳಕ್ಕೆ ಹಚ್ಚಿದೆ ನಾ ರೀ ನೀವು ನಮ್ಮ ಬಗ್ಗೆ ಹ್ಞೂ ಆಯ್ತು ಆಯ್ತು ರೀ ಮತ್ತು ಇದು ನಮ್ಮ ಟೈಮ್ ಟು ಟೈಮರೆಗೊಂದು ಹಾಕ್ತಾರಲ್ರಿ ಫೋನ್ ಹಚ್ಚಿದ ನಂತರ ಕರೆಕ್ಟಾಗಿ ಬಂದು ಹಾಂ ಹಾಂ ಅದೇ ಕೇಳ್ತಿನಿ ರೀ ಯಾಕಂದ್ರೆ ಮ್ಯಾಗೆ ಇದ್ರೆ ಬರಲಾದ್ರೆ ಏನ್ದ್ರ ಅಂದ್ರೆ ಅಂದ್ರೆ ಫಸ್ಟ್ ಫ್ಲೋರಿಗೆ ಸೆಕೆಂಡ್ ಫ್ಲೋರಿಗೆ ಬರೋಲ್ಲ ಹಾಂಗೆ ಹಿಂಗೇ ಏನರೂ ಅಂದ್ರೆ ಅಂದು ಸ್ವಲ್ಪ ಹೇಳಿರಿ ಫೋನ್ ಹಚ್ಚಿ ನಾವು ಇದು ಮಾಡ್ತೇವಂತೆ ಹಾಂ ಹಾಂ ಹಾಂ ಹಾಂ ಹ್ಞೂ ಹಂಗೇನು ರೀ ಹುಡುಗ್ರ ಇದು ಮಾಡಿದ್ರೂ ಹೇಳಿರಿ ಹಾಂ ಮತ್ತು ನೀರಿಂದು ಅಂತೂ ಏನು ಪ್ರಾಬ್ಲಮ್ ಇಲ್ಲಲ್ಲ ಹಾಂ ನೀರಿಂದೇನು ಪ್ರಾಬ್ಲಮ್ ಇಲ್ಲಲ್ಲ ರೀ ಹಾಂ ಹ್ಞೂ ಮತ್ತು ಹಂಗೆ ಏನು ರಿ ನಿಮ್ಗೆ ಆಗಿತ್ತಂದ್ರೆನೂ ಪ್ರಾಬ್ಲಮ ಹೌದು ರೀ ಹ್ಞೂ ಮತ್ತು ಮತ್ತೆನರ ನಿಮ್ಮ ಏನರೆ ಪ್ರಾಬ್ಲಮ್ ನಿಮ್ಮ ಏನರೆ ಸಜೆಷನ್ ಏನರೆ ಕೊಡೋದು ಇತ್ತಂದ್ರೆ ಹೇಳ್ಬೌದು ಹಾಗೇನಿಲ್ಲ ಹ್ಞೂ ಆಯ್ತು ಆಯ್ತು ರೀ ನಿಂಬಲ್ಲೇನು ಎಕ್ಸ್ಟ್ರಾದ ರೊಕ್ಕ ಇಸ್ಕೊಳಗಲ್ರ ಅವರು ಮ್ಯಾಗೆ ಬಂದು ಹಾಕ್ಲಿಕ್ಕೆ ಮಾಡ್ಲಿಕ್ಕೆ ಕಮಿಷನ್ ಅದೆ ಏನರೆ ಹಾಂ ಹಾಂ ಹಾಗೇನ್ ಹಾಂ ಇಲ್ಲ ಹಂಗೇನರ ಇದ್ದರೂನು ನಮಗೆ ಹೇಳಿರಿ ಹಂಗೆ ನಾ ಇದು ಮಾಡ್ತಿನಂತೆ ಅವ್ರಿಗೆ ಹೇಳ್ತಿನಂತೆ ಹಾಂ ಹಾಗೆನರ ಇತ್ತು ಅಂದ್ರೆ ಅವ್ರಗೆ ಹೇಳ್ಲಿಕ್ಕೆ ಏನು ಇಲ್ಲ ಅಲ್ಲ ರಿ ತಗೊಳಲ್ಲಲ್ಲ ಹಾಂ ಅಂದರೆ ನೀರಿನ ಹಾಂ ಹಾಂ ಹಾಂ ಅದೇ ಕೇಳಿದ್ರಿ ನಾ ಯಾಕಂದ್ರ್ ಹ್ಞೂ ಹ್ಞೂ ಯಾಕಂದ್ರ್ ನಮ್ಮದು ಇದು ಮಾಡ್ಕೊಬೇಕಲ್ಲ ಕಂಫಮ್ ಮಾಡ್ಕೊಬೇಕಲ್ಲ ಹ್ಯಾಗೆ ಹಾಕ್ಲಿತ್ತಾರ ಏನು ಸುದ್ದಿ ನಮ್ಗೆ ಗೊತ್ತಿದ್ದಿಲ್ಲ ಹುಡ್ಗ್ರ ಒಂದು ಸಲ ಕೇಳಾಮು ಏನು ಮಾಡ್ಲಿತ್ತಾರ ಏನು ಸುದ್ದಿ ಮತ್ತು ನೀರಿಂದೆಲ್ಲ ಕರೆಕ್ಟ್ ಸಪ್ಲಯ್ ಆಲತ್ತಲ್ಲ ಅಂತ ಕೇಳಕ್ಕೆ ಹಚ್ಚಿದ್ದು ನಾ ಮತ್ತೇನಿಲ್ಲ ಮತ್ತು ನೀವ್ ಒಂದು ಕೆಲಸ ಮಾಡ್ರಿ ಹ್ಞೂ ಹಂಗೇನಾರೂ ಆಯ್ತು ಅಲ್ಲ ರಿ ಈ ಇದೇ ನಂಬರ್ ಮ್ಯಾಗೆ ಏನು ಮಾಡಿರಿ ಕಾಲ್ ಮಾಡಿ ನನಗೇನೇ ಕಂಪ್ಲೇಂಟ್ ಇದ್ದರೂನು ಹೇಳಿರಿ ನಾ ಅದಕ್ಕೆ ಅದಕ್ಕೆ ಬಗೆಹರ್ಸ್ಲಿಕ್ಕೆ ಟ್ರೈ ಮಾಡ್ತೀನಂತೆ ಹಂಗೇನು ಏನರ ಇತ್ತು ಅಂದರೆ ಹಾಂ ಹೌದಾ ರೀ ಅವರಿಗೆ ಅವೆ ನಮ್ಮ ನಂಬರ್ ಕೊಡಿರಿ ಮತ್ತು ಅವ್ರ ಜಾಗ ಹೇಳಿದಿರಪ್ಪ ಅಂದ್ರೆ ಆ ಕಡೆ ತಂದು ಇದು ಮಾಡ್ತಿನಂತೆ ನಾ ನಿಮಗೆ ಸಪ್ಲೈ ಆಯ್ತಾ ಹಂಗೇನರೆ ಇತ್ತು ಅಂದರೂನು ನೀವು ನಮಗೆ ಹೇಳಿರಿ ಫೋನ ಅವ್ರ ನಂಬರ್ ಕೊಟ್ರಿ ಅಂದ್ರೆ ನಾವೇ ಮಾತಾಡ್ತಿನಂತೆ ಅದಕ್ಕೆ ಆಯಿತು ಆಯಿತು ಹಾಂ ಹಾಂ ಆಯಿತು ತ್ಯಾಂಕ್ಸ್ ಹಾಂ